ಮನೆಯಲ್ಲೇ ಕೂತು ಕೂತು ಬೋರಾಗಿ ಟೈಮಿರುವಾಗ ಕೆಲಸಕ್ಕೆ ಎಲ್ಲೂ ಹೋಗ್ದಿರ ಮನೆಯಲ್ಲೇ ಇರ್ತೀವಲ್ಲ ಆವಾಗ ನಾವು ಎಲ್ಲಾದ್ರೂ ಔಟಿಂಗ್ ಹೋಗೋಣಾಂತ ಮೈಂಡಿಗೆ ಬರುತ್ತೆ ಅಂದರೆ ಮನೆಯಲ್ಲೆ ಕುತ್ಕೊಂಡಿದ್ದರೆ ಬೇಜಾರಾಗುತ್ತೆ ಅಲ್ಲವಾ ಫ್ರೀಯಾಗಿರ್ತೀವಿ ಎಲ್ಲ ಕೆಲಸ ಸ್ವಲ್ಪೊತ್ತಲ್ಲಿ ಮುಗಿಸ್ಬೋದು ಆಗ ಎಲ್ಲಾದ್ರೂ ಹೋಗಿ ದೇವಾಸ್ಥಾನಗಳು ಎಲ್ಲ ನೋಡ್ಕೊಂಡು ಒಳ್ಳೆಯ ಮೈಂಡ್ ಫ್ರೆಶ್ಶಾಗುತ್ತೆ ಅದರಲ್ಲಿ ನೇಚರು ಅದೆಲ್ಲ ನೋಡಿಕೊಂಡು ಬಂದರೆ ಮೈಂಡ್ ಫ್ರೆಶ್ಶಾಗುತ್ತೆಂತ ಹೊರ್ಗಡೆ ಹೋಗ್ತೀವಿ ಎ ಎಲ್ಲ ಕಡೆಯೂ ನೋಡಿಕೊಂಡು ದೇವ್ರಿಗೆ ಒಂದು ನಮಸ್ಕಾರ ಹಾಕೊಂಡು ನೇಚರ್ ಗಾಳಿ ಒಳ್ಳೆಯ ಗಾಳಿ ಕುಡ್ಕೊಂಡು ಬರ್ಬೌದು ಅಂತ ಅಂದ್ಬಿಟ್ಟು ಮನೆ ಬಿಟ್ಟು ಹೊರ್ಗಡೆ ಹೋಗ್ತೀವ್ ಮತ್ತು ಕಾಲೇಜ್ಗಳಿಗೆ ಹೋಗೋವ್ರು ಕಾಲೇಜು ಟೈಮಲ್ಲಿ ಕಾಲೇಜು ಲಾಸ್ಟ್ ಎಲ್ಲರುನು ಅಂದರೆ ಲಾಸ್ಟ್ ಇಯರ್ರವರು ಕಂಪ್ಲೀಟ್ ಆಗುತ್ತಲ್ವಾ ಆ ಕಂಪ್ಲೀಟ್ ಸಮಯದಲ್ಲಿ ಎಲ್ಲರು ಇನ್ನೆಲ್ಲ ಬೇರೆ ಬೇರೆ ಕಾಲೇಜಿಗೆ ಹೊರ್ಟೋಗ್ತಾರಲ್ವಾ ಆದ್ದರಿಂದ ಎಲ್ಲರು ಒಂದು ಇದುಕ್ಕೆ ಹೋಗ್ ಟ್ರಿಪ್ಗೆ ಹೋಗ್ಬಟ್ಬಂದ್ರೆ ಅಂದರೆ ಔಟಿಂಗ್ ಹೋಗ್ಬಿಟ್ಬಂದ್ರೆ ಅವ್ರಿಗೂ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ ಅಂತ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಔಟಿಂಗೋದರೆ ಒಂದು ಮೆಮೊರೆಬಲ್ ಇದು ಇರುತ್ತಲ್ಲವಾ ಖುಷಿ ಇರುತ್ತೆ ಅಲ್ಲಿಗೋಗಿದ್ವಿ ನಾವು ಇಲ್ಲೋಗಿದ್ವಿ ಅದರಿಂದ ಇತ್ತು ಏನಾದ್ರೂ ಒಂದು ವಿಷಯ ತಿಳ್ಕೊತಿವಿ ಆಚೆ ಹೋದ್ರೆ ಅಂತ ಆಚೆ ಹೋಗ್ತೀವಿ ಪ್ರತಿಯೊಂದು ತಿಳ್ಕೊಳ್ಬೇಕಲ್ವಾ ಮನುಷ್ಯ ಅಂತಂದ್ಮೇಲೆ ಆದ್ದರಿಂದ ದೇವಸ್ಥಾನಕ್ಕೆ ಹೋದರೆ ದೇವ್ರುಗಳು ಅಂದರೆ ಹಳೇ ಕಾಲ ಶಿಲ್ಪಿ ಶಿಲೆಗಳು ಶಿಲ್ಪಿಗಳು ಯಾವ ಥರ ದೇವ್ರನ್ನ ಕೆತ್ತನೆ ಮಾಡಿರ್ತಾನೆ ಮತ್ತು ತಿರ್ಗಿ ಹಳೇ ಕಾಲದ್ದು ಪ್ರತಿಯೊಂದು ಶಿಲ್ಪಿ ಮೇಲೆ ಬರ್ವಾಣೇಗ್ಳ್ ಬರ್ವಣಿಗೆಗ್ಳು ಇರುತ್ತೆ ಅದನ್ನೆಲ್ಲ ಓದಿದ್ರೆ ನಮಗೂ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ತಿರ್ಗಿ ಈ ನೇಚರ್ಗೋದರೆ ವೆರೈಟಿ ಆಫು ಟ್ರೀಸ್ ಅಂದರೆ ಪ್ರದ್ ಬೇರೆ ಬೇರೆ ತರಹ ಮರಗ್ಳು ಇರುತ್ತೆ ಆ ಮರಗಳಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಮತ್ತು ತಿರ್ಗಿ ಒಳ್ಳೆಯದು ಕೆಟ್ಟದ್ದು ಅಂತ ಬರೋಲ್ಲ ಆದ್ದರಿಂದ ಮರ ಹೇಗೆ ಅಂದರೆ ಬೇರೆ ಬೇರೆ ತರ ಹಲವಾರು ಹೆಸ್ರುಗಳಲ್ಲಿ ಮರಗಳಿರತ್ತೆ ಆ ಮರಗಳ ಬಗ್ಗೆ ತಿಳ್ಕೋಬೋದು ಪ್ರತಿಯೊಂದು ತಿಳ್ಕೋಬೋದು ಅಂತ ಹೊರ್ಗಡೆ ಹೋಗ್ತೀವಿ ನಾವು